ಹಲೋ ಗಾಯತ್ರಿ ಕ್ಲಿನಿಕ್ಯಿಂದ ಮಾತಾಡ್ತಿರೋದಾ ಮೇಡಮ್ ನಾನು ನಿನ್ನೆ ನಿಮ್ಮ ಕ್ಲಿನಿಕ್ಕಲ್ಲಿ ಟ್ರೀಟ್ಮೆಂಟಿಗೆ ಅಂತ ಬಂದಿದ್ದೆ ತುಂಬ ಜ್ವರ ಜಾಸ್ತಿ ಇತ್ತು ಅಂತ ಬಂದಿದ್ದೆ ನೀವು ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್ ಕೊಟ್ಟಿದ್ದಿರಿ ನನಗೆ ಆದರೆ ಇವತ್ತು ಹಾಂ ಇಂಜೆಕ್ಷನ್ ತೊಗೊಂಡಿದ್ವಿ ಆದರೆ ತುಂಬ ಜಾಸ್ತಿ ಜ್ವರ ಇದೆ ಇಂಜೆಕ್ಷನ್ ಕೊಡ್ತೀನಿ ಅಂತ ನೀವೇ ಹೇಳಿಬಿಟ್ಟು ಕೊಟ್ಟಿರಿ ನೀವು ಇಂಜೆಕ್ಷನ್ ಕೊಟ್ಟು ಒನ್ ಟು ಹವರ್ಸ್ ಏನೋ ಅಷ್ಟೇ ನನಗೆ ಸರಿ ಹೋಗಿದ್ದು ಅದಾದ ಮೇಲೆ ನೀವು ರೆಸ್ಟ್ ಮಾಡಕ್ಕೆ ಹೇಳಿದಿರಿ ರೆಸ್ಟ್ ಮಾಡಿದೆ ಅದಾದ ಮೇಲೆ ಎರಡು ಗಂಟೆ ನನಗೆ ಜ್ವರ ಕಮ್ಮಿ ಆಗಿತ್ತು ಆಮೇಲೆ ಮತ್ತೆ ಜ್ವರ ಜಾಸ್ತಿ ಆಯಿತು ನಾನು ಸರಿ ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಟ್ಯಾಬ್ಲೆಟ್ ತೊಗೊಂಡೆ ಆದರೆ ನನಗ್ಯಾಕೋ ಸರಿ ಹೋಗ್ತಾ ಇಲ್ಲ ಹಾಂ ಮ್ಯಾಮ್ ತಗೋ ಟ್ಯಾಬ್ಲೆಟ್ ಕರೆಕ್ಟಾಗಿ ತೊಗೊಂತಾ ಇದ್ದೀನಿ ನಾನು ಬಟ್ ಇಂಜೆಕ್ಷನ್ ಹಾಂ ಮ್ಯಾಮ್ ಬಿಸಿ ನೀರು ಅಂದರೆ ಸ್ವಲ್ಪ ಬೆಚ್ಚಗಿರೋ ನೀರು ಕುಡೀತಾ ಇದ್ದೀನಿ ತುಂಬ ಬಿಸಿ ಏನಿಲ್ಲ ಅದೇ ಮ್ಯಾಮ್ ಈವಾಗ ತುಂಬ ಜ್ವರ ಜಾಸ್ತಿ ಆಗಿದೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಈವಾಗ ಸದ್ಯಕ್ಕೆ ನನಗೆ ಜ್ವರ ಕಮ್ಮಿ ಆಗೋ ಥರ ಏನಾದರೂ ಹೇಳಿ ಮ್ಯಾಮ್ ನನಗೆ ಜ್ವರ ತಡಿಯಕ್ಕೆ ಆಗ್ತಾಯಿಲ್ಲ ಫುಲ್ ಸುಸ್ತಾಗ್ತಿದೆ ನನಗೆ ಮ್ಯಾಮ್ ಅಂದರೆ ನನಗೆ ಚಳಿಯಾಗ್ತಿದೆ ತಣ್ಣೀರು ಬಟ್ಟೆ ತಲೆ ಮೇಲೆ ಹಾಕಕ್ಕಾಗ್ತಾಯಿಲ್ಲ ತಣ್ಣೀರು ಮುಟ್ಟಕ್ಕೆ ಆಗ್ತಾಯಿಲ್ಲ ನನಗೆ ಫುಲ್ ನಡುಕ ಬರ್ತಿದೆ ಇನ್ನು ಅಲ್ಲ ಮ್ಯಾಮ್ ನಾನು ಮಧ್ಯಾಹ್ನ ತೊಗೊಂಡಿದ್ದೆ ಈವಾಗ ಸಂಜೆ ಮತ್ತೆ ತೊಗೊಳೋದಾ ಅಂತ ಹಾಂ ಸರಿ ಮ್ಯಾಮ್ ಆಯಿತು ಎಷ್ಟೊತ್ತಿಗೆ ಬರಲಿ ಮ್ಯಾಮ್ ನಾಳೆ ನಾಳೆ ಬರಲಾ ಇವತ್ತೇ ಬರಲಾ ಹಾಂ ಸರಿ ಮ್ಯಾಮ್ ಎಷ್ಟು ಗಂಟೆಗೆ ಬರಲಿ ಮ್ಯಾಮ್ ನಾಳೆ ಹಾಂ ಸರಿ ಮ್ಯಾಮ್ ಆಯಿತು ಹತ್ತು ಗಂಟೆ ಮೇಲೆ ಬರ್ತೀನಿ ತಿಂಡಿ ತಿಂದುಕೊಂಡು ಬರಲಿ ಅಲ್ವಾ ಮ್ಯಾಮ್ ಬ್ಲಡ್ ಟೆಸ್ಟ್ ಅಂದಿರಲ್ಲ ಸರಿ ಮ್ಯಾಮ್ ಆಯಿತು ಥ್ಯಾಂಕ್ ಯು ಮ್ಯಾಮ್ ನಾಳೆ ಬರ್ತೀನಿ ಮ್ಯಾಮ್